ಹನ್ನೆರಡು ಜಾನ್ವರಿ ಎರಡು ಸಾವಿರದ ಮೂರು ನಾಲ್ಕು ಜಾನ್ವರಿ ಎರಡು ಸಾವಿರದ ಐದು ಮೂವತ್ತೊಂದು ಆಗಸ್ಟ್ ಎರಡು ಸಾವಿರದ ಏಳು ನಾಲ್ಕು ಮಾರ್ಚ್ ಎರಡು ಸಾವಿರದ ಎಂಟು ಹತ್ತು ಡಿಸೆಂಬರ್ ಎರಡು ಸಾವಿರದ ಹನ್ನೊಂದು